ನಮ್ಮ ತುಮಕೂರು ಜಿಲ್ಲೆಯು ವಿವಿಧ ಅಂಶಗಳಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ರಂಗಕಲೆಯಲ್ಲಿ ಕ್ರೀಡೆಯಲ್ಲಿ ಸಾಂಸ್ಕೃತಿಕಗಳಲ್ಲಿ ಚಲನಚಿತ್ರ ಮಂದಿರ ಸಹ ಅಲ್ಲಿ ನೃತ್ಯವಾದ ನಾಟಕ ರಂಗಭೂಮಿಯ ಮೇಲೆ ಆಡಿ ಅದರಲ್ಲಿ ಯಶಸ್ವಿಯೂ ಸಹ ಆಗಿದೆ ಮತ್ತು ತುಮಕೂರು ವಿ ವಿ ವಿಶ್ವವಿದ್ಯಾಲಯದಿಂದ ಹಲವು ಪ್ರಶಸ್ತಿಗಳನ್ನು ಎಲ್ಲರಿಗೂ ಕೊಟ್ಟಿದೆ ಕೆಲವು ಒಬ್ಬರಿಗೆ ಅತ್ಯುತ್ತಮವಾದವರಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಮಾಡಿ ಧ್ರುವ ಅವರಿಗೆಲ್ಲರಿಗೂ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಮನೋರಂಜನೆ ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ತುಮಕೂರಿನಲ್ಲಿ ಮಾತನಾಡುತ್ತಾರೆ ಮತ್ತು ವಿವಿಧ ದೊಡ್ಡ ಕ್ರೀಡೆಯನ್ನು ಸಹ ಆಡುತ್ತಾರೆ ಅದಕ್ಕೆ ದೊಡ್ಡ ಮಂದಿರವಾದ ದೇವಾಲಯಗಳ ಹತ್ತಿರ ಮೈದಾನವನ್ನು ತೆಗೆದುಕೊಂಡು ಅಲ್ಲಿ ಆ ಆಟವನ್ನು ಆಡಿಸುತ್ತಾರೆ ಮತ್ತು ಚಲನಚಿತ್ರ ಮಂದಿರದಲ್ಲಿ ನಾವು ಪ್ರಸಿದ್ಧವಾದ ಚಲನಚಿತ್ರಗಳನ್ನು ನಾವು ಚಿತ್ರಮಂದಿರಗಳಲ್ಲಿ ನೋಡಬಹುದಾಗಿದೆ ಮತ್ತು ಕೆಲವು ಚಿತ್ರಮಂದಿರಗಳು ಸಹ ತುಮಕೂರಿನ ಅಲ್ಲಿವೆ ಕ್ರೀಡಾಂಗಣಗಳು ಉದ್ಯಾನವನಗಳು ಸಹ ಇದ್ದಾವೆ ಉದ್ಯಾವನಗಳಲ್ಲಿಯೂ ನಾವು ವಿಶ್ರಾಂತಿಯನ್ನು ತೆಗೆದುಕೊಂಡು ಅದರ ಸವಿಯನ್ನು ಸವಿಯಬಹುದಾಗಿದೆ ಹೆಚ್ಚಿನದಾಗಿ ನಮ್ಮ ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಸಹ ಕರೆಯುತ್ತಾರೆ ಇಲ್ಲಿ ಯಥೇಚ್ಛವಾಗಿ ಮರ ಗಿಡಗಳು ಇದೆ ಮತ್ತೆ ಯಾವುದೇ ಒಂದು ಉದ್ಯಾನವನಕ್ಕೆ ಹೋದರೆ ಅಲ್ಲಿ ಉಚಿತ ಶುಲ್ಕವನ್ನು ಇಲ್ಲದೆ ನಾವು ಉದ್ಯಾನವನಕ್ಕೆ ಪ್ರವೇಶಿಸಬಹುದಾಗಿದೆ ಕೆಲವೊಮ್ಮೆ ಶುಲ್ಕವೂ ಇರುತ್ತದೆ ನಾವು ಅದನ್ನು ನಾವು ಕೊಟ್ಟು ಹೋಗಿ ವಿದ್ ಉದ್ಯಾನವನದಲ್ಲಿ ನಾವು ಪ್ರಾಣಿಗಳನ್ನು ಪಕ್ಷಿಗಳನ್ನು ಮತ್ತು ಮಾನವ ಹೇಗೆ ಬೆಳವಣಿಗೆ ಹೊಂದಿದ್ದಾನೆ ಎಂದು ಸಹ ಉದ್ಯಾನವನಗಳಲ್ಲಿ ನೋಡಬಹುದಾಗಿದೆ ಮತ್ತು ಹೆಚ್ಚಿನದಾಗಿ ಮೈದಾನಗಳಲ್ಲಿ ಕ್ರೀಡೆಯನ್ನು ಸಹ ವಾಲಿಬಾಲ್ ಕ್ರಿಕೆಟ್ ತ್ರೋ ಬಾಲ್ ಕಬಡ್ಡಿ ಹೀಗೆ ಮುಂತಾದವುಗಳನ್ನು ಆಡಿಸಿ ಅದರಲ್ಲಿ ವಿಜೇತರಾದವರಿಗೆ ಹೆಚ್ಚಿನ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೊಡುತ್ತಾರೆ